ಯಶೋದಾ ಮ್ಯಾಮ್ ಅವರಲ್ವಾ ಗೈಡು ಚಿತ್ರದುರ್ಗದಲ್ಲಿ ಹಾಂ ಮ್ಯಾಮ್ ನಾನು ಮ್ಯಾಮ್ ನಾನು ತೇಜಸ್ವಿನಿ ಅಂತ ಮೈಸೂರಿಂದ ಕಾಲ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಮಗೆ ಈ ವೀಕೆಂಡ್ಗೆ ಪ್ಲಾನ್ಸಿತ್ತು ಈ ಹಾಲಿಡೇಗೆ ದುರ್ಗಕ್ಕೆ ಬರೋದು ಅದಕ್ಕೆ ನೀವು ನಮಗೆ ಎಲ್ಲ ಸ್ಥಳಗಳನ್ನೂ ಪ್ರೇಕ್ಷಣೀಯ ಸ್ಥಳಗಳನ್ನೂ ತೋರಿಸ್ಬಿಟ್ಟು ಹೇಳ್ತೀರಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ನಿಮ್ದು ಪ್ರೈಸು ನಿಮ್ದು ಇದು ಎಲ್ಲ ಗೊತ್ತಾಗಲಿಲ್ಲ ಹಾಂ ಈ ವೀಕೆಂಡು ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಬರ್ತಾಯಿದ್ದೀವಿ ಫ್ರೈಡೇ ನೈಟ್ ಹೊರಡ್ತೀವಲ್ಲಿ ಆಂ ಸ್ಯಾಟರ್ಡೇ ಮಾರ್ನಿಂಗ್ ನೈನ್ ಅಷ್ಟೊತ್ತಿಗೆ ರೀಚಾಗ್ತೀವಿ ಹ್ಮ್ ಹ್ಞೂ ಹ್ಞೂ

ನಾವು ಮೂರು ದಿವಸ ಇರಬೇಕು ಅನ್ಕೊಂಡಿದ್ದೀವಿ ನಾವು ಐದು ಜನ ಬರ್ತಾಯಿದ್ದೀವಿ ಹಾಂ

ಲಾಡ್ಜಿಂಗ ಮಾಡ್ಕೋಬೇಕು ಅಂತಿದ್ದೀವಿ ಅಷ್ಟೊತ್ತಿಗೆ ಪ್ಲಾನ್ ಆಗುತ್ತೆ ಆದರೆ ನೀವು ಮಾರ್ನಿಂಗ್ ನಮಗೆ ಯಾಯಾವ್ದು ಸ್ಥಳಗಳನ್ನ ತೋರಿಸ್ತೀರಾ ಎಲ್ಲಿ ಎಷ್ಟು ಎಷ್ಟು ದಿನದಲ್ಲಿ ಒಂದು ದಿನದಲ್ಲಿ ಎಷ್ಟು ತೋರಿಸ್ತೀರಾ ಆಮೇಲೆ ನಿಮ್ಮ ಪ್ರೈಸು ಎಲ್ಲ ಹೇಳಿದರೆ ನಮಗೆ ಅನುಕೂಲ ಆಗುತ್ತೆ ಪ್ಲಾನ್ ಮಾಡ್ಕೊಳ್ಳೋಕ್ಕೆ ನೀವು ಹೇಳಿದ್ಮೇಲೆ ಡಿಪೆಂಡಾಗುತ್ತೆ ನಾವು ಇರೋದು ಹ್ಞೂ ಓಕೆ ಹಾಂ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹ್ಞೂ ಓಕೆ ಮ್ಯಾಮ್

ಹ್ಞೂ ಹ್ಞೂ

ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಹಾಂ ಹಾಂ ಹೌದಾ ಮ್ಯಾಮ್ ಓಕೆ ಮ್ಯಾಮ್ ಸರಿ ಹಾಗಾದರೆ ನಾವು ಟೈಮಿಂಗ್ಸು ನಿಮಗೆಲ್ಲ ಹಾಂ ಟೈಮಿಂಗ್ಸು ನಿಮಗೆಲ್ಲ ನಾನು ನೆಕ್ಸ್ಟ್ ಫ್ರೈಡೇ ಅಷ್ಟೊತ್ತಿಗೆ ಅಪ್ಡೇಟ್ ಮಾಡ್ತೀನಿ ಮಾಡಿ ಇದೇ ನಂಬರಿಗೆ ನಾನು ನಿಮಗೆ ಕಾಲ್ ಮಾಡಿ ರೀಚಾಗ್ತೀನಿ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹ್ಞೂ ಓಕೆ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ಓಕೆ ಮ್ಯಾಮ್